ನನ್ನದು ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವಧುವಿನ ಉಡುಗೆ ಬ್ರೈಡಲ್ ವೇರ್ ಅಂತ ಒಂದು ವಧುವಿಗೆ ಆ ವಧುವಿನ ಉಡುಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಅವಳು ಅವಳ ಇಡೀ ಜೀವನ ಕೂಡ ಆ ಮೆಮೊರಿಸನ್ನ ಯಾವಾಗಲೂ ತಲೆಲಿ ಇಟ್ಕೊಂಡಿರ್ತಾಳೆ ಹಾಗಾಗಿ ಇದು ಒಂದು ಪಾಸಿಟಿವ್ ಥಾಟ್ಸ್ ಥರ ಅವಳಿಗೆ ಬಂದುಬಿಡತ್ತೆ ಹಾಗೆ ಅವಳು ಯಾವಾಗ ಆ ಆ ವಧುವಿನ ಉಡುಗೆಯನ್ನು ತೊಡುತ್ತಾಳೋ ಆವಾಗ ಅವಳಿಗೆ ಒಂದು ಜವಾಬ್ದಾರಿ ಬಂದುಬಿಡತ್ತೆ ಹಾಗಾಗಿ ಅದನ್ನ ಯಾರೂ ಕೂಡ ಊಹಿಸ್ಕೊಳ್ಳಾರ್ದಷ್ಟು ಅವಳು ಊಹಿಸ್ಕೊಂಡಿರ್ತಾಳೆ ಹಾಗೆ ಅವಳಿಗೆ ಆ ವಧುವಿನ ಉಡುಗೆಯೊಳಗಡೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಒಂದು ಪಸೆಪ್ಶನಿಂದ ದೃಷ್ಟಿಕೋನದಿಂದ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಿರ್ತಾಳೆ ಹಾಗಾಗಿ ಇದರ್ದು ಪಾಸಿಟಿವ್ ಥಾಟ್ಸು ಯಾವಾಗಲೂ ಜಾಸ್ತಿಯೇ ಇರತ್ತೆ ಈ ಬ್ರೈಡಲ್ ವೇರಿಗೆ ಹೇಗಪ್ಪ ಅಂದರೆ ಅವಳು ಆ ಇಡೀ ಜೀವನಾನ ಕಳಿತಾ ಒದ್ ಒಬ್ಬ ವಧುವಿನ ವರನ ಜೊತೆ ಕಳೆಯಬೇಕು ಅಂದರೆ ಅವಳು ಈ ಥರ ಒಂದಿಷ್ಟು ಕನ್ಸುಗಳನ್ನ ಕಂಡಿರ್ತಾಳೆ ಹಾಗಾಗಿ ಅವಳ ಇಷ್ಟದ ಪ್ರಕಾರ ಮದುವೆ ಆಗ್ತಾ ಇರ್ತಾಳೆ ಸೊ ಹಾಗಾಗಿ ಅದು ಆ ಆ ಬ್ರೈಡಲ್ ವೇರ್ ಅನ್ನೋದು ಒಂದು ಅವಳ ಸ್ಪೆಷಲ್ ಮುಮೆಂಟಿಗೆ ಸಾಕ್ಷಿ ಆಗಿರತ್ತೆ ಹಾಗಾಗಿ ಅದನ್ನ ಯಾರೂ ಕೂಡ ಕಳ್ಕೊಳ್ಳಕ್ಕಿಷ್ಟಪಡಲ್ಲ ಆ ಬ್ರೈಡಲ್ ವೇರ್ ಅನ್ನೋದು ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ವಧುವಿಗೆ ಹಾಗಾಗಿ ಅವಳಿಗೆಷ್ಟಾಗುತ್ತೋ ಎಷ್ಟೋ ಜನ ವಧುಗಳು ತುಂಬ ಕಷ್ಟದಲ್ಲಿದ್ದರೂ ಕೂಡ ಅವರ ಮದ್ವೆದೆ ಮದುವೆ ಸಂದರ್ಭದಲ್ಲಿ ಅವರ ಉಡುಗೆಗೆ ತುಂಬ ಪ್ರಾಶಸ್ತ್ಯವನ್ನ ನೀಡುತ್ತಾರೆ ಹಾಗಾಗಿ ಅದು ಒಂಥರ ಎಲ್ಲರಿಗೂ ಎಲ್ಲ ವಧುವರ ವಧುವರರಿಗೂ ಒಂದು ಸ್ಪೆಷಲ್ ಮುಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ಅವಳ ಕನ್ ಎಷ್ಟೋ ದಿನದ ಕನಸಾಗಿರುತ್ತೆ ಅದು ಹೌ ಬ್ರೈಡಲ್ ವೇರ್ ಅನ್ನೋದು ನಾನು ನನ್ನ ಮದುವೆಗೆ ಈ ಥರ ರೆಡಿಯಾಗಿರಬೇಕು ಆ ಥರ ರೆಡಿಯಾಗಿರಬೇಕು ಅನ್ನೋದು ಅವಳು ಚಿಕ್ಕವಯ್ಸಿಂದಾನೆ ಕನಸು ಕಟ್ಕೊಂಡು ಬಂದಿರ್ತಾಳೆ ಅಂತ ಹೇಳ್ಕೊಬೋದು ಹೀಗೆ ತುಂಬ ಪಾಸಿಟಿವ್ ಥಾಟ್ಸನ್ನ ಕೊಡುವಂತಹ ಒಂದು ಪ್ರಾಡಕ್ಟ್ ಅದು ಅಂತ ನಾನು ತಿಳ್ಕೊಂಡು ಚಾಯ್ಸ್ ಮಾಡಿರೋದ್ರಿಂದ ಬ್ರೈಡಲ್ ವೇರ್ ಯಾವಾಗಲೂ ಪಾಸಿಟಿವ್ ಥಾಟ್ಸೆ ಇರುತ್ತೆ ಸೊ ಹಾಗಾಗಿ ಇದನ್ನು ಒಂದು ಪಾಸಿಟಿವ್ ಥಿಂಕಿಂಗ್ ಪ್ರಾಡಕ್ಟ್ ಅಂತ ನಾನು ಕರಿತಿದ್ದೀನಿ